ಹಲೋ ಇದು ಮನು ಟ್ರಾವೆಲರ್ಸ್ ಅವರಾ ಅಂದರೆ ಮ ನಾವೂ ಇದು ಚಿಕ್ಕಮಂಗ್ಳೂರಿಗೆ ಬಂದಿದ್ದಿವಿ ಅಲ್ಲಿಂದ ನಾವು ಅಬ್ಬೇ ಫಾಲ್ಸಿಗೆ ಹೋಗ್ಬೇಕಿತ್ತು ನಾವೊಂದು ಐದು ಜನ ಇದ್ದೀವಿ ಅಲ್ಲಾ ಹೋಗಕ್ಕೆ ನಮಗೆ ಟ್ಯಾಕ್ಸಿ ಬೇಕಾಗಿತ್ತಲ್ಲಾ ಎಷ್ಟಾಗುತ್ತೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಹಾಂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹಂಗ್ ಅದೇನು ಅಷ್ಟೊಂದು ಏಳ್ತಾಯಿದ್ದೀರಾ ಎಲ್ಲ ನೀವೊಂದು ಸ್ವಲ್ಪ ಇದು ಮಾ ನಿಮ್ಮನ್ನ ಕನ್ಸಿಶನ್ ಮಾಡ್ತಾರೆ ಅಂತ ಅಂದುಬಿಟ್ಟು ಒಬ್ಬರು ನಂಬರ್ ಕೊಟ್ಟರು ಇದುಕ್ಕೆಲ್ಲ ರಿಸನೇಬಲ್ ಪ್ರೈಸ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವು ನೋಡುದ್ರೆ ಏನು ಇಷ್ಟು ಹೇಳ್ತಾ ಇದ್ದೀರಾ ನಾಲ್ಕು ಸಾವಿರ ಅಂತ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋ ಇಲ್ಲ ಒಂದು ಎರಡು ಒಂದ ಫಿಕ್ಸ್ ರೈಯ ರೇಟಗೆ ಬನ್ನಿ ಒಂದು ಮೂರು ಸಾವಿರ ಮಾಡಿಕೊಳ್ಳಿ ಒಂದು ಮೂರು ಸಾವಿರ ಮಾಡ್ಕೋ ಹೇ ಮಾಡಿಕೊಳ್ಳಿ ಮುನ್ನೂರು ಮೂರು ಸಾವಿರದ ಐನೂರು ಮಾಡಿಕ್ಕೊಳ್ಳಿ ಬರುತ್ತೆ ನಾವೆಲ್ಲ ಬಾ ಇನ್ನೊಂದೆಲ್ಲ ಇನ್ನು ಅದು ಅಲ್ಲದೆನೆ ಬೇರೆ ಕಡೆ ಎಲ್ಲ ಸುತಾಡಬೇಕು ನಾವು ಟು ಡೇಸ್ ಇರ್ತೀವಿ ನೀವೇ ಎಲ್ಲ ಓಡಾಸ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ

ಹಾಂ ಐದು ಜನ ಇರೋದು ಐದು ಹ್ಞೂ ಹೌದು ಸರಿನಾ ಹಾಂ ಸರಿ ನೀವು ನಾವು ಒಂದು ರೆಸಾರ್ಟಲ್ಲಿ ಉಳ್ಕೊಂಡು ಇದ್ದೀವಿ ಅದು ಅಡ್ರಸ್ ನಿಮಗೆ ವಾಟ್ಸ್ಆ್ಯಪ್ ಮಾಡ್ತೀನಿ ನೀವು ಅಲ್ಲಿ ಆ ನಂಬರ್ ಹಾಂ ಅಲ್ಲಿ ಅದ್ರ ಹತ್ರ ಬಂದುಬಿಡಿ ಓಕೆನಾ ನಾವು ಅಲ್ಲೆಲ್ಲ ಹತ್ಕೊಂಡ್ ಮಕ್ಕಳೆಲ್ಲ ಇದ್ದೀವಿ ಹುಷಾರಗ್ ಓಡ್ಸ್ಬೇಕು ಚೆನ್ನಾಗಿ ಓಡಿಸ್ತಾರಾ ಅವರು ಹ್ಞೂ ಸರಿ ಹಾಗಾದ್ರೆ ನಮ್ಗೆ ಸೇಫ್ಟಿಯಾಗಿ ನೀಟಾಗಿ ಕರ್ಕೊಂಡು ಹೋಗಬೇಕು ವಾಪಸ್ಸು ಕರ್ಕೊಂಡು ಬರ್ಬೇಕು ಹ್ಞೂ ಸರಿ ನಿಮ್ಗೆ ಅದು ಅಡ್ರಸ್ ನಿಮಗೆ ಅದು ವಾಟ್ಸ್ಆ್ಯಪ್ ಮಾಡ್ತೀವಿ ಮ್ಯಾಪ್ ಕಳಿಸ್ಕೊಡ್ತೀನಿ ನೀವು ಅಲ್ಲಿಗೆ ಬೇಗ ಬಂದುಬಿಡಿ ಓಕೆನಾ ನಾವು ಹಾಂ ನಾವು ಸಂಜೆ ಅಷ್ಟ್ರಲ್ಲಿ ಅಲ್ಲೆಲ್ಲ ಮನೆಲಿ ಇರಬೇಕು ಆತು ರೆಸಾರ್ಟಲ್ಲಿ ಇರ್ಬೇಕು ಹಂಗೇ ಹ್ಞೂ ಸರಿ ಓಕೆ ಸರ್ ಹಾಂ